ಹಲೋ ಹಾಂ ಹಲೋ ಹಾಂ ಹೇಳಿ ಮೇಡಮ್ ಏನ್ಬೇಕು ನಿಮಗೆ

ಹಾಂ ಹಾಂ

ಹಾಂ ಮೇಡಮ್ ಸಿಗುತ್ತೆ ಸಿಗುತ್ತೆ ಯಾ ಸಿಗುತ್ತೆ ಸಿಗುತ್ತೆ ನಿಮ್ಗೆ ಯಾವ ಯಾವ್ದು ಯಾವ ಫ್ರೂಟ್ಸ್ ಬೇಕು ನಿಮಗೆ ಯಾವೆಲ್ಲ ಹಣ್ಣು ಬೇಕು ಹೇಳಿ

ಹಾಂ ಅದೆ ಮೇಡಮ್ ಎಲ್ಲ ಸಿಗುತ್ತೆ ಮೂಸಂಬಿ ಕಿತ್ಳೆಹಣ್ಣು ಸೇಬು ಬಾಳೆಹಣ್ಣು ಇದು ಇದೆ ಅನಾನಸ್ ಕೂಡ ಇದೆ ನಿಮಗೆ ಯಾವ ಯಾವ್ದು ಹಣ್ಣು ಬೇಕು ಎಷ್ಟೆಷ್ಟು ಕೆಜಿ ಬೇಕು ಅಂತ ಹೇಳಿದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತು ಆ ಒಂದು ಅಡ್ರಸ್ ನಿಮ್ದೆಲ್ಲಿ ಅಡ್ರಸ್ ಏನು ಬರುತ್ತೆ ಇದೆಲ್ಲ ಹೇಳಿದರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಹ್ಞೂ ಮೇಡಮ್ ಮನೆ ಹತ್ರವೇ ತಲ್ಪುಸ್ತೀವಿ ನಮ್ಮ ಹುಡುಗ್ರು ಇದ್ದಾರೆ ತಂದುಕೊಡ್ತಾರೆ ನೀವು ಒಂಚೂರು ನಿಮ್ಮ ವಿಳಾಸ ಏನು ಮತ್ತು ಎಷ್ಟು ಬೇಕು ಯಾವ ಟೈಮಿಂಗ್ಸ್ ನಿಮಗೆ ಫ್ರೂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಫ್ರೆಶ್ಶಾಗಿ ಸಿಗುತ್ತೆ ಮೇಡಮ್ ಹಾಂ ತುಂಬ ತ್ಯಾಂಕ್ಸ್ ಮೇಡಮ್ ಹ್ಞೂ ಚೆನ್ನಾಗಿರೋದೆ ಕಳ್ಸ್ಕೊಡ್ತೀವಿ ಮೇಡಮ್ ಹಾಂ ಒಂದು ಎರಡು ಕೆಜಿ ಬನಾ ಬಾಳೆಹಣ್ಣು ಒಂದು ಸೇಬು ಎಷ್ಟು ಬೇಕಾಗ್ಬೋದು ಮೇಡಮ್ ಎಲ್ಲ ಒಂದು ಎರಡೆರಡು ಕೆ ಜಿನೆ ಹಾಕ್ಬಿಡ್ಲಾ

ನೀವು ಗೊತ್ತಲ್ಲ ಮೇಡಮ್ ನೀವು ಮಾಮೂಲಿ ನಮ್ಮ ಹತ್ರವೇ ತಗೊಳೊದಲ್ಲವಾ ಸೋ ಒಂದು ಒಳ್ಳೆಯ ರೇಟಲ್ಲೆ ಹಾಕ್ಕೊಟ್ಟಿರ್ತೀನಿ ಸೊ ಕೊಟ್ಟು ಕಳಿಸ್ತೀನಿ ಬಿಡಿ ಮೇಡಮ್ ಈ ಹುಡುಗನ ಹತ್ರ ನಾನು ಬಿಲ್ ಕಳಿಸ್ತೀನಿ ಇಲ್ಲೇ ಅಲಾ ಕೊಟ್ಟು ಕಳಿಸ್ತೀನಿ ಅವ್ರ ಹತ್ರ ಬಿಲ್ ಕಳಿಸ್ತೀನಿ ನೀವು ತಗೊಂಡು ಕೊಟ್ಟು ಕಳಿಸಿ ಆಂ ನೀವು ಅಲ್ಲೇ ಕೊಟ್ಟರೆ ಆಯಿತು ಹಾಂ ಇಲ್ಲ ಮೇಡಮ್ ಏ ನಾವು ಯಾವಾಗಲೂ ನಿಮಗೆ ಚೆನ್ನಾಗಿರೊ ಹಣ್ಣೇ ಅಲ್ವಾ ಕೊಡೋದು ನಾ ತುಂಬ ಒಳ್ಳೆಯ ಹಣ್ಣೇ ಕೊಟ್ಟು ಕಳಿಸ್ತೀನಿ ಪೂಜೆಗೆ ಅಂತ ಇದೀರಲ್ಲ ತುಂಬ ಒಳ್ಳೆಯ ಹಣ್ಣೇ ಕೊಟ್ಟು ಕಳಿಸ್ತೀನಿ ಹ್ಞೂ ಹಾಂ ಹಾಂ ಸರಿ ಮೇಡಮ್ ಕಳ್ಸ್ಕೊಡ್ತೀನಿ ಓಕೆ ಇಲ್ಲ ಇಲ್ಲ ಎಲ್ಲ ಮೊದಲೇ ಅಷ್ಟೆ ಇರೋದು ಎಲ್ಲ ಒಂದು ಕೆಜಿ ಎಂಬತ್ತು ಇದೆ ಅಷ್ಟೆ ಈಗ ಕಮ್ಮಿ ಆಗಿದೆ ಅಲ್ಲವಾ ಸೀಸನ್ ಇಲ್ಲ ಅಲ್ವಾ ಇವಾಗ

ಹಾಂ ಹೌದು ಸರಿ ಮೇಡಮ್ ಆಯಿತು ಓಕೆ ಕಳ್ಸ್ಕೊಡ್ತೀನಿ ಹಾಂ ನೀವು ನನಗೆ ವಿಳಾಸಯೆಲ್ಲ ವಾಟ್ಸ್ಆ್ಯಪ್ ಮಾಡಿ ನಾನು ಕಳ್ಸ್ಕೊಡ್ತೀನಿ ಮೇಡಮ್ ಹಾಂ ಓಕೆ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಬಾಯ್